ಹಲೋ ಶ್ರೀನ್ವಾಸ್ ಮೂರ್ತಿಯವರಾ ಹಾಂ ನಮಸ್ತೆ ಸರ್ ನಾವು ಅಗ್ರಿಕಲ್ಚರಲ್ ಇನ್ಸ್ಟ್ಯೂಟಿಂದ ಬರ್ತಾ ಇದೀವಿ ಒಂದಷ್ಟು ಜನ ಸ್ಟೂಡೆಂಟ್ಸನ್ನ ಕರ್ಕೊಂಡು ಪ್ರಾಕ್ಟಿಕಲ್ ಆಗಿ ರಾಗಿ ಬೆಳೆಯೋದು ಹೇಗೆ ಎಷ್ಟು ಖರ್ಚು ಆಗತ್ತೆ ಅದೆಲ್ಲ ಡಿಟೇಲ್ಸ್ ಬೇಕಿತ್ತು ಹಾಂ ನೆಕ್ಸ್ಟ್ ಮಂತು ಫಿಫ್ಟೀಂತ್ ಅನ್ಕೊಂಡಿದ್ದೀವಿ ಟೆನ್ ಮೆಂಬರ್ಸ್ ಹ್ಞೂ ಆಂ ಅದು ಬೇಡ ರಾಗಿ ಮಿಲ್ಲೆಟ್ ಅಲ್ಲವಾ ಅದರಿಂದ ನಾವು ರಾಗಿ ಬಗ್ಗೆ ಜಾಸ್ತಿ ಇದು ಮಾಡ್ಬೇಕು ಒಂದು ಪೇಪರ್ ರೆಡಿ ಮಾಡಬೇಕು ಅನ್ಕೊಂಡಿದ್ದೀವಿ ತೀಸಿಸ್ಸ ಸೊ ಅದಕ್ಕೆ ರಾಗಿ ಬೆಳ್ಯೋದು ಹೇಗೆ ಎಷ್ಟು ಖರ್ಚು ಆಗತ್ತೆ

ಹ್ಞೂ

ರಾಗಿಗೇನು ಜಾ ನೀರು ಜಾಸ್ತಿ ಬೇಕಿಲ್ಲ ಅಲ್ಲವಾ ರಾಗಿಗೆ ನೀರು ಏನು ಜಾಸ್ತಿ ಬೇಕಿಲ್ಲ ಅಲ್ಲಾ ಓಹ್ ಸರಿ ಸರಿ ಹ್ಞೂ ಹ್ಞೂ ಹ್ಞೂ

ಓಹ್ ಸರಿ ಸರಿ ಸರ್ ಎಲ್ಲ ಖರ್ಚು ಎಲ್ಲ ಎಷ್ಟು ಆಗ್ಬೋದು ಹ್ಞೂ ಹೌದು ಹಾಂ ಸರಿ ಓಕೆ ಸರ್ ಥ್ಯಾಂಕ್ ಯು ಆಂ ಹಾಂ ಓಕೆ ಓಕೆ ಓಕೆ ಸರ್ ಥ್ಯಾಂಕ್ ಯು